ಈಗಿನ ಕೃಷಿಯ ಬಗ್ಗೆ ಹೇಳ್ಬೇಕಂದ್ರೆ ಮೊದಲಿನ ಕೃಷಿಯಲ್ಲಿ ಸಾಕಷ್ಟು ಮಳೆ ಆಗ್ತಾಯಿತ್ತು ನೀರಿನ ಕೊರತೆ ಇರಲಿಲ್ಲ ಆಗ ಮಣ್ಣು ಕೂಡ ಒಳ್ಳೆ ಫಲವತ್ತಾಗಿತ್ತು ಈಗ ಮಳೆ ಕೊರತೆಯಿಂದ ಮತ್ತು ರಾಸಾಯನಿಕ ಪದಾರ್ಥಗಳನ್ನು ಜಾಸ್ತಿ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಅದು ಕಡಿಮೆ ಆಗ್ತಾ ಬಂದಿದೆ ಮತ್ತು ಫಲವತ್ತತೆ ಭೂಮಿಯ ಫಲವತ್ತೆ ಎಲ್ಲಿ ಕೂಡ ಸಾಕಷ್ಟು ಕೊರತೆಗಳು ಉಂಟಾಗಿದೆ ಮೊದಲಿಗೆ ಮಳೆ ಜಾಸ್ತಿ ಆಗ್ತಾಯಿತ್ತು ಆಮೇಲೆ ಈಗ ಈ ದನಗಳ ಕೊಟ್ಟಿಗೆಯಿಂದ ಆಗ್ತಕ್ಕಂಥ ಎನ್ ಡಿ ಎ ಗೊಬ್ಬರಯೆಲ್ಲ ಜಾಸ್ತಿ ಆಗ್ತಾ ಇತ್ತು ಅವಾಗ ಈಗಿನ ಒಂದು ಹೈನುಗಾರಿಕೆ ಕೂಡ ಕಡಿಮೆ ಆಗಿದೆ ಹೈನುಗಾರಿಕೆ ಕಡಿಮೆ ಆದ್ದರಿಂದ ಒಂದು ಭೂಮಿಯ ಸವಲತತ್ತೆ ಸಂಪತ್ತು ಕೂಡ ಕಡಿಮೆ ಆಗಿದೆ ಭೂಮಿಯಲ್ ಇರ್ತಕ್ಕಂಥ ಒಂದು ಸತ್ವ ಕಡಿಮೆ ಆಗಿದೆ ಹಾಗಾಗಿ ಈಗ ಒಂದು ನೀರಿನ ಅಭಾವ ಸಾಕಷ್ಟು ಕೊರತೆ ಅಂತಂದರೆ ನೀರಿನ ಅಭಾವನೇ ಜಾಸ್ತಿ ಈಗ ಅವಾಗ ಮೊದಲಿರ್ತಕ್ಕಂಥ ಸಾಕಷ್ಟು ಮಳೆಯಿಲ್ಲ ಮಳೆಯೆಲ್ಲ ಭಾಳ ಕಡಿಮೆ ಆಗ್ಬಿಟ್ಟಿದೆ ಈಗ ಈಗಿನ ಒಂದು ಕೊರತೆಗೆ ಮಳೆಯ ನೀರಿಲ್ದೇ ಇರ್ತಕ್ಕಂಥ ಭೂಮಿಗಳ್ಗೆ ಫಲವತ್ತೆ ಅದು ಯಾವುದೇ ಬೆಳೆ ಹಾಕಿದ್ರು ಕೂಡ ಆಗ್ತಾಯಿಲ್ಲ ಸರಿ ಹೊಂದುತಾ ಇಲ್ಲ ಒಂದು ಮತ್ತು ವಿದ್ಯುತ್ ಅಭಾವ ಕೂಡ ಯಾವ್ದೆ ಕೆಲವೊಂದಕ್ಕೆ ನೀರಿಲ್ದಾಗ ಪಂಪ್ಸೆಟ್ ವ್ಯವಸ್ಥೇಲಿ ಪಂಪ್ಸೆಟ್ ಅಳ್ವಡಿಸ್ಕೊಂಡಿರ್ತಕ್ಕಂಥ ಭೂಮಿಗಳಿಗೆ ಕರೆಂಟ್ ವ್ಯವಸ್ಥೆ ಇರೋದಿಲ್ಲ ಹಂಗಾಗಿ ಒಂದು ಎಲ್ಲೆಲ್ಲಿ ಇರ್ತಕ್ಕಂಥ ಒಂದು ಮಳೆ ನೀರಿಗೆ ಆಗ್ಬೇಕ್ ಮಳೆ ನೀರನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕೆರೆಗಳನ್ನು ಮಾಡ್ಕೋಬೆಕು ಭೂಮಿಗಳಲ್ಲಿ ಅದನ್ನಕ್ಕೂ ಕೂಡ ಒಂದು ಕೆದ್ದು ಸಹಾಯಧನವಾಗಿರ್ತಕ್ಕಂಥ ಒಂದು ಕೃಷಿ ಹೊಂಡಗಳನ್ನು ತೆಗೆಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಕೂಡ ಆಗಬೇಕು ಮತ್ತು ಎಲ್ಲ ಭೂಮಿಯ ಒಂದು ನೀರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲವೊಂದು ಕಾ ಕಾಲುವೆಗಳನ್ನೆ ಆಗಿರ್ಬೋದು ಹೆಚ್ಚುವರಿ ನೀರು ಬೇಕಾಗುತ್ತೆ ಭೂಮಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಭೂಮಿಯಲಿ ಇರ್ತಕ್ಕಂಥ ಒಂದು ಮಧ್ಯ ಮಧ್ಯದಲ್ಲಿ ಒಂದು ಕೃಷಿ ಹೊಂಡಗಳನ್ನ ತೆಗಿಯತಕ್ಕ ತೆಗೆಸ್ಬೇಕು ತೆಗೆಸುವಂಥ ಒಂದು ಅನುಕೂಲಗಳನ್ನು ಕೂಡ ಮಾಡಬೇಕು ಹಾಗೆ ಮತ್ತು ಮದ್ ಈಗಿನ ಒಂದು ಕೃಷಿ ಯಾವರೀತಿ ಇದೆ ಅಂತಂದರೆ ಈಗಿನ ಎಲ್ಲ ಒಂದು ಹುಳುಗಳು ಹುಳ ಬಾಧೆ ಜಾಸ್ತಿ ಆಗಿದೆ ಮೊದಲಿನ ಒಂದು ಕೃಷಿಗು ಇವತ್ತಿನ ಕೃಷಿಗೆ ಹುಳಗಳ ಬಾಧೆ ಸಾಕಷ್ಟು ಆಗಿದೆ ಅದರಲ್ಲಿರ್ತಕ್ಕಂಥ ಸಹ ನಾನಾ ರೀತಿಯ ರೋಗಗಳು ಕೂಡ ಸಾಕಷ್ಟು ಆಗಿದೆ ಆ ಒಂದು ರೋಗಗಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಔಷಧಿಗಳನ್ನ ಕಂಡು ಹಿಡ್ದು ಆ ಒಂದು ರೋಗ ಒಂದು ಮು ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಔಷಧಗಳನ್ನು ಈಗ ಬರಬೇಕಾಗಿದೆ ಮತ್ತು ಮೊದಲು ಬರ್ತಕ್ಕಂಥ ಬೆಳೆಗಳಲ್ಲಿ ಸಾಕಷ್ಟು ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಬೆಳೆಗಳು ಇದ್ದವು ಮೊದಲು ಈಗ ಎಲ್ಲ ಸಾಕಷ್ಟು ರಾಸಾಯನಿಕಗಳನ್ನು ಹಾಕಿ ಅವಕ್ಕೆ ಎಲ್ಲ ಔಷಧಗಳನ್ ಹೊಡಿಯೋದ್ರಿಂದ ಆ ಬೆಳೆಗಳಲ್ಲು ಕೂಡ ಸಾಕಷ್ಟು ಒಂದು ರಾಸಾಯನಿಕ ಮುಕ್ತ ಆಹಾರಗಳಾಗಿದಾವೆ ಅವೆಲ್ಲ ರಾಸಯನಿಕ ಜೊತೆ ಇರ್ತಕ್ಕಂಥ ಆಹಾರವನ್ನು ತಿಂದಾಗ ಮನುಷ್ಯರ್ಗೂ ಕೂಡ ಆ ಒಂದು ಒಳ್ಳೆಯ ಒಂದು ಪೌಷ್ಠಿಕ ಆಹಾರದ ಕೊರತೆ ಆದಂಗೆ ಆಗಿಬಿಟ್ಟಿದೆ ಸಾಕಷ್ಟು ಈಗೇನು ಬರ್ತಕ್ಕಂಥ ಬೆಳೆಗಳಲ್ಲಿ ಎಪ್ಪತೈದು ಭಾಗ ಒಂದು ಬರಿಯ ರಾಸಾಯನಿಕ ಅದ್ರಿಂದ ತುಂಬಿರ್ತಕ್ಕಂಥ ಆಹಾರಗಳು ಆಗಿ ಬಿಟ್ಟಿದೆ ಆಹಾರ ಧಾನ್ಯಗಳಲ್ಲಿ ಯಾವುದೇ ಬೆಳೆಗೆ ಆಯಿತು ಸಾಕಷ್ಟು ಔಷಧಗಳನ್ನು ಹೊಡೆದ್ರೆ ಮಾತ್ರ ಬೆಳೆ ಬರ್ತಾವೆ ಇಲ್ಲಾಂದರೆ ಬರೋದಿಲ್ಲ ಈ ವಾತಾವರ್ಣ ಕೂಡ ಆಗ ಮೊದಲು ಇದ್ದಾಗೆ ಇಲ್ಲ ಈಗಿನ ವಾತಾವರಣಕ್ಕೆ ಸಾಕಷ್ಟು ಔಷಧ ಹೊಡೆದ್ರೆ ಮಾತ್ರ ಆ ಬೆಳೆಗಳು ಬರ್ತಾಯಿದೆ ಹಂಗಾಗಿ ಈಗ ಎಲ್ಲ ಒಂದು ರೀತಿಯ ಒಂದು ಔಷಧಗಳನ್ನು ಹೊಡಿಲಾರ್ದೇ ಬೆಳಿತಕ್ಕಂಥ ಬೆಳೆಗಳನ್ನು ಕೂಡ ಅನ್ಸರ್ಸಕೊಂಡು ನಾವು ಆ ಬೆಳೆಗಳನ್ನ ಬೆಳಿಬೇಕು ಹಂಗೇ ಒಂದು ಮುಂದಿನ ಪೀಳಿಗೆಗೆ ಬರಿ ನಮಗಾಗೀನೇ ಇಂಥ ಒಂದು ರಾಸಯನಿಕ ಔಷಧಗಳನ್ ಹೊಡ್ಕೊಂಡು ತಿನ್ತಕ್ಕಂಥ ಆಹಾರ ಮುಂದಿನ ಪೀಳಿಗೆಗಳ್ಗು ಕೂಡ ಸಾಕಷ್ಟು ಈಗ ಒಂದು ಎಪ್ಪತೈದು ಪರ್ಶೆಂಟ್ ಔಷಧ ಹೊಡ್ದ್ ಬೆಳೆಸ್ತೀವಿ ಮುಂದಿನ ಪೀಳಿಗೆಗೆ ಅದು ಹಂಡ್ರೆಡ್ ಪರ್ಶೆಂಟು ರಾಸಾಯನಿಕ ಜೊತೆಗೆ ಇರ್ತಕ್ಕಂಥ ಆಹಾರಗಳ್ ಆಗ್ಬಿಡ್ತವೆ ಹಂಗಾಗಿ ಅದನ್ನು ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳೆಯೋದಕ್ಕೇ ಒಂದು ಅನುಕೂಲ ಮಾಡಿಕೊಳ್ಬೇಕು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಔಷಧಗಳನ್ನ ಆಮೇಲೆ ಅದಕ್ಕೆ ರೋಗ ಬಾಧೆಗಳನ್ ತಡೀತಕ ತಡೆಗಟ್ತಕ್ಕಂಥ ಒಂದು ಸೂಕ್ತ ಸಲಹೆಗಳನ್ನು ಕೂಡ ನಾವು ಯಾವುದೇ ಒಂದು ವಿಜ್ಞಾನಿಗಳಿಂದ ಪಡ್ಕೋಬೇಕು ವಿಜ್ಞಾನಿಗಳ ಒಂದು ಸಲಹೆಯಿಂದ ಈ ರೀತಿಯ ರೋಗ ಬಾಧೆಯನ್ನು ತಡೆಗಟ್ಟೋದಕ್ಕೆ ಈ ರೀತಿ ಇರಬೇಕು ಆಮೇಲೆ ಯಾವ ಬೆಳೆಗೆ ಯಾವ್ಯಾವ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿಯ ಸೂಕ್ತ ಒಂದು ಔಷಧಗಳನ್ನು ಕೊಡಬೇಕು ಅನ್ನೋ ಒಂದು ಸೂಕ್ತ ಸಲಹೆಗಳು ನಮಗೆ ಒಂದು ನುರಿತ ತಜ್ಞರಿಂದ ಸಿಗಬೇಕು ಹಾಗೆ ಮತ್ತು ಈಗ ಆ ಬೆಳಿತಕ್ಕಂಥ ಬೆಳೆಗಳನ್ನು ಯಾವ್ಯಾವ ಸಮಯಕ್ಕೆ ಯಾವ್ಯಾವ ರೀತಿ ಬೆಳೆಸ ಬೆಳೆಸ್ಬೇಕು ಅನ್ನೋ ಒಂದು ಸೂಕ್ತ ಮಾಹಿತಿ ಕೂಡ ಅವರು ನಮಗೆ ತಜ್ಞರಿಂದ ಸಲಹೆ ನೀಡಬೇಕು ಒಂದು ಸಾಕಷ್ಟು ಹೇಳ್ಬೇಕಪ್ಪಾ ಅಂತಂದರೆ ಈಗಿನ ಒಂದು ಈಗಿನ ಒಂದು ಸಮಯದಲ್ಲಿ ಸಾಕಷ್ಟು ಒಂದು ಆಹಾರ ಧಾನ್ಯಗಳ್ಗೆ ಬೆಳೀತ ಹಾಕ್ತಕ್ಕಂಥ ರಾಸಾಯನಕ ಗೊಬ್ಬರನೇ ಆಯಿತು ಆ ಒಂದು ಕ್ರಿಮಿನಾಶಕಗಳನ್ನು ಬಳಸ್ತಕ್ಕಂಥ ವಿಧಾನಗಳನ್ನು ಕೂಡ ಅದನ್ನು ಕಡಿಮೆ ಮಾಡಬೇಕು ಆ ಒಂದು ರೋಗ ಮುಕ್ತವಾಗಿರ್ತಕ್ಕಂಥ ಒಂದು ಬೆಳೆಯನ್ನು ಬೆಳೆಸೋದು ಯಾವ ರೀತಿ ಅನ್ನೋದಿಂದ ತಜ್ಞರ ಒಂದು ಸಲಹೆ ಬೇಕು ಯಾವುದೇ ಬೆಳೆಗೆ ಆಗಿರ್ಬೋದು ನಾವು ಒಂದು ಎಪ್ಪತೈದು ಭಾಗದಷ್ಟು ನಾವು ಕ್ರಿಮಿನಾಶಕಗಳಾಯಿತು ಒಂದು ರೋಗ ಒಂದು ನಾಶಕಗಳನ್ನು ಆಗಿರ್ಬೋದು ಬಳಸ್ತೇವಲ್ಲ ಆ ಒಂದು ಕ ಅದನ್ನು ಯಾವ ರೀತಿ ಕಡಿಮೆಯಾದಾಗ ಮಾತ್ರ ನಮಗೆ ಒಂದು ಒಳ್ಳೇ ಬೆಳೆ ಬರ್ತಕ್ಕಂಥದ್ದು ಇದಾಗ್ತದೆ ಈಗಿನ ವಾತಾವರಣಕ್ಕೆ ಮೊದಲಿಂದ ಮೊದಲಿದ್ದ ನಮ್ಮ ಬಾಲ್ಯದ ಜೀವನದ ವ್ಯವಸಾಯನೇ ಬೇರೆ ಈಗಿರ್ತಕ್ಕಂಥ ವ್ಯವಸಾಯನೇ ಬೇರೆ ಆಗಿಬಿಟ್ಟಿದೆ ಹಂಗಾಗೀ ಎಲ್ಲ ಒಂದು ಒಂದು ಒಳ್ಳೆ ರೀತಿಯ ಒಂದು ಸಲಹೆಗಳನ್ನು ನೀಡಬೇಕು ಎಲ್ಲ ಒಂದು ರೈತ ಬಾಂಧವರ್ನ ಒಂದು ಕಡೆ ಸೇರಿಸಿ ಇದೀವಿ ಬೆಳಿತಕ್ಕಂಥ ಬೆಳೆಗಳು ಸೂಕ್ತವಾಗಿ ಯಾವ ರೀತಿ ಬರಬೇಕು ಯಾವ ರೀತಿ ಯಾವ ಸಮಯದಲ್ಲಿ ಏನುಮಾಡ್ಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಸಲಹೆಗಳನ್ನು ತಜ್ಞರು ನಮಗೆ ನೀಡಬೇಕು ಅಲ್ಲಿ ಆಮೇಲೆ ಒಂದು ಕ್ರಿಮಿನಾಶಕಗಳ್ ಆಗಿರ್ಬೋದು ಯಾವುದೇ ರೋಗ ಬಾಧೆಗೆ ತುತ್ತಾಗಿರ್ತಾಕ್ಕಂಥ ಬೆಳೆಗಳಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಮಾಡಿದರೆ ಆಮೇಲೆ ಬಳೆ ಬೆಳೆ ಸಂರಕ್ಷಣೆ ಬಗ್ಗೆ ಕೂಡ ಅವ್ರು ನಮಗೆ ಅರಿವು ಮೂಡಿಸ್ತಕಂತ ಒಂದು ಕಾರ್ಯಕ್ರಮಗಳು ನಮಗೆ ಒದಗಿಸ್ಬೇಕು ಆ ರೀತಿ ಆಗದಾಗ ಮಾತ್ರ ನಾವು ಕೃಷಿಯಲ್ಲಿ ನಾವು ಒಂದು ಉನ್ನತಿಯನ್ನು ಕಾಣ್ಬೋದು ಅಂತೇಳಿ ಹೇಳ್ತಿನಿ